ಭಾರತದಲ್ಲಿರೋ ಮಾಧ್ಯಮದ ಬಗ್ಗೆ ನನ್ಗೆ ಇರೋ ಅಭಿಪ್ರಾಯ ಅಂದರೆ ಒಂದು ಒಂದು ಮಾಧ್ಯಮಗಳು ಸರಿಯಾದ ಸುದ್ದಿ ಸತ್ಯವಾದ ಸುದ್ದಿಯನ್ನೇ ಕೊಡ್ತವೆ ಆದರೆ ಒಂದು ಒಂದು ಮಾಧ್ಯಮಗಳು ಕೊಡೋಂಥ ಎಲ್ಲ ಸುದ್ದಿ ಸುದ್ದಿಗಳು ನಿಜ ಅಂತ ಹೇಳೋಕ್ಕಾಗೋಲ್ಲ ಮತ್ತು ಯಾವ್ದೇ ಒಂದು ಒಂದು ಚಿಕ್ಕ ಸುದ್ದಿ ಇದ್ದರೆ ಅದನ್ನು ದೊಡ್ಡದಾಗಿ ಏನೇನೋ ಕಲ್ಪನೆ ಕಾಲ್ಪನಿಕವಾಗಿ ಅವರೇ ಏನೇನೋ ಸೇರಿಸಿ ಹೇಳುವಂಥದ್ದು ಜಾಸ್ತಿಯೂ ಇರುತ್ತೆ ಆದರೆ ಕೆಲವೊಂದು ಮಾಧ್ಯಮಗಳು ಮಾತ್ರ ನಿಖರವಾದ ಸರಿಯಾದ ಸತ್ಯವಾದ ಸುದ್ದಿಯನ್ನು ಮಾತ್ರ ಹೇಳಿ ಮಾತ್ರ ಕೊಡ್ತಾರೆ ಕೊಡ್ತಾರೆ ಎಲ್ಲ ಮಾಧ್ಯಮಗಳು ಒಂದೇ ರೀತಿ ಇರೋದಿಲ್ಲ ನನಗೆ ತಿಳಿದಿರುವಂಥ ಜನಪ್ರಿಯ ಪತ್ರಿಕೆಗಳು ಅಂದರೆ ನಾನು ದಿನಾ ನೋಡಿರುವಂಥದ್ದು ಪತ್ರಿಕೆಗಳಂತಂದರೆ ವಿಜಯವಾಣಿ ಪ್ರಜಾವಾಣಿ ಇವೆಲ್ಲ ನಿಖರವಾದ ಸುದ್ದಿಗಳನ್ನೇ ಕೊಟ್ಟಿರ್ತಾರೆ ಏನೇನೋ ತಪ್ಪು ಮಾಹಿತಿಗಳನ್ನು ಅವರು ಕೊಡೋದಿಲ್ಲ ಕೊಡೋದಿಲ್ಲ ಮ ಈ ಮತ್ತು ಏನು ಸುದ್ದಿ ಇರುತ್ತೆ ಅದನ್ನು ಅದಾಗೆ ನಿಜವಾಗೇ ಕೊಡ್ತಾರೆ ಅವರೇ ಏನಾದರು ಸೇರಿಸಿ ಅಥವಾ ಬೇರೆ ಏನೋ ಒಂದು ಕಥೇನ ಅವರೇ ಸೃಷ್ಟಿ ಮಾಡಿ ಪತ್ರಿಕೆಗಳಲ್ಲಿ ಹೆಚ್ಚಿನದಾಗಿ ಎಲ್ಲ ಪತ್ರಿಕೆಗಳು ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿಗಳು ಬರೋದಿಲ್ಲ ಮಾಧ್ಯಮಗಳು ಏನಾದರು ಸುಳ್ಳು ಸುದ್ದಿಗಳು ಹೇಳ್ಬೌದೇನೋ ಆದರೆ ಪತ್ರಿಕೆಗಳಲ್ಲಿ ನಾನು ನೋಡಿರೋ ಹಾಗೆ ಯಾವುದೇ ಸುಳ್ಳು ಸುದ್ದಿಗಳನ್ನು ಕೊಡೋದಿಲ್ಲ ನಿಖರವಾದ ಮಾಹಿತಿಯನ್ನೇ ಕೊಟ್ಟಿರ್ತಾರೆ ಎಲ್ಲ ಸರಿಯಾಗಿ ಮತ್ತು ಬೇಗ ಬೇಗ ವಿಷಯಗಳು ಕೂಡ ಅದರಲ್ಲಿ ಮ ಆ ದಿನದ ವಿಷ್ಯಗಳು ಕೂಡ ಬಂದಿರುತ್ತೆ ಪತ್ರಿಕೆಗಳಲ್ಲಿ ನಾನು ನೋಡಿದಾಗೆ ಯಾವುದೇ ರೀತಿಯಾದಂತಹ ತಪ್ಪು ಮಾಹಿತಿಗಳು ಬಂದಿರೋದಿಲ್ಲ ತಪ್ಪು ಸುದ್ದಿಗಳು ಸುಳ್ಳು ಸುದ್ದಿಗಳು ಕೂಡ ಬಂದಿರೋದಿಲ್ಲ ಇನ್ನು ತುಂಬ ಜನಪ್ರಿಯವಾಗಿರುವಂತಹ ಚಾನಲ್ಗಳು ಅಂತ ಅಂದರೆ ಪಬ್ಲಿಕ್ ಟಿ ವಿ ಅದ್ರಲ್ಲೂ ಕೂಡ ಒಂದೇ ಸರ್ತಿಗೆ ಮೂವತ್ತು ಜಿಲ್ಲೆಗಳಲ್ಲಿ ಏನೇನು ಆಯಿತು ಅನ್ನುವಂಥದ್ ಹೇಳೋದಾಗಿರ್ಬೋದು ಅವೆಲ್ಲ ತುಂಬ ಜನಪ್ರಿಯವಾಗಿರುವಂತಹ ಇದು ಟಿ ವಿ ನೈನ್ ಕೂಡ ಟಿ ವಿ ನೈನ್ ಕನ್ನಡ ಕೂಡ ಹೌದು ಅದು ತುಂಬ ವರ್ಷಗಳಿಂದ ಆ ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ಗಳಿದೆ ಮತ್ತು ತುಂಬ ಜನರು ವೀಕ್ಷಿಸ್ತಾ ಕೂಡ ಇದ್ದಾರೆ ಅದರಲ್ಲಿ ಬರುವಂಥ ಮಾಹಿತಿಗಳು ಸರಿಯಾಗಿದೆ ಅದ್ರಲ್ಲಿ ಬರೋ ಸುದ್ದಿಗಳು ಸತ್ಯವಾಗಿರುತ್ತೆ ಮತ್ತು ಯಾವುದನ್ನೂ ತುಂಬ ಹೆಚ್ಚಾಗಿ ಈ ಬೇಡದೇ ಇರೋ ವಿಷ್ಯಗಳು ಬೇಡದೇ ಇರುವ ಸುದ್ದಿಗಳನ್ನು ಎಳೆಯೋದಿಲ್ಲ ಹಾಗಾಗಿ ಆ ಮಾಧ್ಯಮ ಚಾನೆಲ್ಗಳೆಲ್ಲ ತುಂಬ ಜನಪ್ರಿಯವಾಗಿರುವಂಥದ್ದು ಇನ್ನೂ ಹಲವು ಇದ್ದಾವೆ ನನಗೆ ತಿಳಿದಿರೋ ಮಟ್ಟಿಗೆ ಜನಪ್ರಿಯವಾಗಿರುವಂಥದ್ದಂದ್ರೆ ಪಬ್ಲಿಕ್ ಟಿ ವಿ ಟಿ ವಿ ನೈನ್ ಕನ್ನಡ ಮತ್ತು ದಿಗ್ವಿಜಯ ನ್ಯೂಸ್ ಫಸ್ಟ್ ಕನ್ನಡ ಈ ಮಾ ಈ ಚಾನಲ್ಗಳ್ ಬಗ್ಗೆ ದಿನಾ ನೋಡ್ತಾಯಿರೋದರಿಂದ ಈ ಚಾನಲ್ಗಳ ಬಗ್ಗೆ ನಮ್ಗೆ ಗೊತ್ತಿರೋದು ಇವು ಸುದ್ದಿಗಳನ್ನು ತಕ್ಷಣವಾಗಿಯೇ ಬೇಗನೆ ಒದಗಿಸ್ತವೆ ಏನೇನು ಮಾ ಸುದ್ದಿ ನಡಿತಾ ಇದೆ ಇಡೀ ದೇಶದಲ್ಲಿ ಮತ್ತು ಇಡೀ ಈ ಹೊರಗೆ ಹೊರಗೆ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಕೂಡ ಬಹಳ ಬೇಗ ಜನರಿಗೆ ತಲ್ಪಿಸ್ತಿರೋ ಅಂಥ ಚಾನಲ್ಗಳಿವು ಭ ಏನು ಯಾವುದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರುವಂಥ ಎಷ್ಟು ಬೇಗ ಅಂತಾರಾಷ್ಟ್ರೀಯ ಸುದ್ದಿಗಳು ಬರುತ್ತೋ ಅಷ್ಟೇ ಬೇಗ ಭಾರತದಲ್ಲಿ ಕೂಡ ಅಂತಾರಾಷ್ಟ್ರೀಯ ಸುದ್ದಿ ಸುದ್ದಿಗಳು ಕೂಡ ತುಂಬ ಬೇಗನೇ ಬರುತ್ತೆ ತುಂಬ ಬೇಗನೆ ಜನ್ರಿಗೆ ತಲುಪತ್ತೆ ಪತ್ರಿಕೆಗಳಲ್ಲೂ ಕೂಡ ಅದರ ಅದರ ಪೂರ್ತಿಯಾಗಿ ವಿವರಣೆಯನ್ನು ಕೂಡ ಬಹಳ ಸ್ಪಷ್ಟವಾಗಿ ಬಹಳ ನಿಖರವಾಗಿ ಸುದ್ದಿಗಳ ಬಗ್ಗೆ ಕೊಟ್ಟಿರ್ತಾರೆ ಯಾವುದೇ ಕ್ರೀಡೆಗಳಾಗಿ ಆಗಿರ್ಬೋದು ಕ್ರೀಡೆಗಳ ಬಗ್ಗೆ ಅಥವಾ ಈಗ ವಿಜ್ಞಾನಿಗಳು ಎಷ್ಟೋ ಸಂಶೋಧನೆಗಳನ್ನು ಮಾಡಿರುವಂಥದ್ದು ಮತ್ತು ಈಗಾಗ್ಲೇ ನೋಡಿರೋ ಹಾಗೆ ಚಂದ್ರಯಾನ ಮೂರನ್ನು ಕಳ್ಸಿರೋ ಎಲ್ಲದನ್ನು ಲೈವಾಗಿ ನಮಗೆ ತೋರಿಸ್ತಾರೆ ಯಾರಿಗೆ ಅಲ್ಲಿ ಹೋಗಿ ಯಾರಿಗೆ ನೋಡಲಿಕ್ಕೆ ಸಾಧ್ಯ ಇರೋಲ್ಲ ಅವರೆಲ್ಲರೂ ಮಾಧ್ಯಮದ ಮುಖಾಂತರವೇ ಲೈವಾಗಿ ಆ ಸುದ್ದಿಗಳನ್ನು ನೋಡ್ಬೋದು ಮತ್ತು ಹಲವು ವಿಷಯಗಳನ್ನ ಕೂಡ ತಿಳ್ಕೊಳ್ಬೋದು ಅಲ್ಲಿಗೆ ಹೋಗಿ ಚಂದ್ರಯಾನ ಹಾರ್ಸೋದು ಹಾರಿಸೋದನ್ನ ರೋಕೆಟ್ ಹಾರಿಸೋದನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಆದರೆ ನಾವು ಮಾಧ್ಯಮದ ಮುಖಾಂತರ ಮನೆಯಲ್ಲೇ ಕೂತು ಪೂರ್ತಿಯಾಗಿ ಅಲ್ಲಿ ಹೋದರೂ ಅಷ್ಟು ಸರಿಯಾಗಿ ನೋಡಕ್ಕೆ ಆಗುತ್ತೋ ಇಲ್ಲವೋ ಆದರೆ ಮನೆಯಲ್ಲಿ ಕೂತೇ ಆ ವಿಷ್ಯಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಬೋದು ಪೂರ್ತಿಯಾದ ಮಾಹಿತಿಗಳನ್ನು ಕೊಡ್ತಾರೆ ಅಷ್ಟು ಚೆನ್ನಾಗಿ ಅದನ್ನು ನೋಡ್ಬೋದು ಕೂಡ ಆಗಿರುತ್ತೆ ನಿಜ ಹೇಳಬೇಕಂದ್ರೆ ಈಗಿನ ಮಾಧ್ಯಮ ಚಾನಲ್ಗಳು ತುಂಬ ಒಳ್ಳೆಯ ವಿಷಯಗಳನ್ನ ಜನ್ರಿಗೆ ತಲ್ಪಿಸ್ತಾ ಇದೆ ಹಾಗಾಗಿ ಮಾಧ್ಯಮದ ಬಗ್ಗೆ ಒಂದೇ ಒಂದು ಇದಂದರೆ ಒಂದು ಒಂದು ಚಿಕ್ಕ ಚಿಕ್ಕ ಸುದ್ದಿಗಳನ್ನು ದೊಡ್ಡದಾಗಿ ತೋರ್ಸೋದು ಒಂದೇ ಒಂದು ಅದರ ಒಂದು ಏನು ಹೇಳ್ಬೋದು ಅನನುಕೂಲತೆ ಅದು ಅದು ಒಂದೇ ಅಂತ ಹೇಳ್ಬೋದು ಬಿಟ್ಟರೆ ಹೆಚ್ಚಿನದಾಗಿ ಎಲ್ಲ ಸುದ್ದಿ ಮಾಧ್ಯಮಗಳು ಹೆಚ್ಚಿನ್ದಾಗಿ ಜನರಿಗೆ ಉಪಯೋಗ ಆಗುವಂಥದ್ದೇ ಇದೆ